ಹಾಯ್ ಸರ್ ನಾವು ನಿಮ್ಮ ಕ್ಯಾಬ್ನ ದಿನನಿತ್ಯದ ವಾಡಿಕೆ ಗ್ರಾಹಕರಾಗಿದ್ದೀವಿ ಆದ್ದರಿಂದ ನಿಮಗೆ ಕಾಲ್ ಮಾಡ್ತಿದಿವಿ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಸರ್ ಒಂದು ಒಳ್ಳೆ ಒಳ್ಳೇ ಪ್ಲೇಸಸ್ ನೋಡಿಕೊಂಡು ಬರೋಣ ಅಂದ್ಕೊಂಡಿದ್ದೀವಿ ನೀವು ಹಂಗೇ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಆದ್ದರಿಂದ ನಮಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮ ಸಾರಿಗೆ ಸಂಸ್ಥೆಗೆ ಅಂದರೆ ನಿಮ್ಮ ಸಾರಿಗೆ ಸಂಸ್ಥೆಗೆ ಕಾಲ್ ಮಾಡ್ತಾ ಇದ್ದೀವಿ ನಾವು ಯಾಕೆ ಅಂತಂದರೆ ನಮಗೆ ತುಂಬ ಪರಿಚಯ ಇರೋದರಿಂದ ನೀವು ನಮಗೆ ಈ ಕಡಿಮೆ ಮಾಡಿಕೊಳ್ತೀರಾ ಅಂದರೆ ಅಮೌಂಟು ಕಡಿಮೆ ಮಾಡಿಕೊಳ್ತೀರಾ ಅಂತ ಅಂದುಬಿಟ್ಟು ನಾವು ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಏನಾದರೂ ಡೈಲಿ ಕಸ್ಟಮರ್ ಅಲ್ವಾ ಅಂದರೆ ನಾವು ಯಾವಾಗಲೂ ನಿಮ್ಮ ಸಾರಿಗೆಯಲ್ಲಿ ಸಂಚಾರ ಮಾಡ್ತಾ ಇರ್ತೀವಲ್ಲ ಆದ್ದರಿಂದ ನಮಗೆ ಕಡಿಮೆ ಮಾಡಿಕೊಳ್ತೀರಾ ಅಂತ ನಿಮಗೆ ಈ ಆರ್ಡರ್ ಕೊಡ್ತಾ ಇದ್ವಿ ಆದ್ದರಿಂದ ಸರ್ ನಮಗೆ ಸ್ವಲ್ಪ ಕಡಿಮೆ ಮಾಡಿಕೊಡಿ ಅಂದರೆ ರಿಯಾಯಿತಿ ಕಡಿಮೆ ಮಾಡಿಕೊಡಿ ಆದ್ದರಿಂದ ಚೌಕಾಸಿ ಮಾಡಿಕೊಡಿ ಅಂತ ಕೇಳಿಕೊಳ್ತೀವಿ ಸರ್ ಸುಮ್ಮನೆ ತುಂಬ ಧನ್ಯವಾದಗಳು ಸರ್